ಇತ್ತೀಚೆಗೆ ಒಂದು ನಾನು ಮೊಬೈಲ್ ತೊಗೊಂಡಿದ್ದೆ ಒನ್ ಪ್ಲಸ್ ಅಂತ ತುಂಬ ಒಳ್ಳೆ ಮೊಬೈಲ್ ಸಿಕ್ಸ್ ಇಂಚಸ್ ಡಿಸ್ಪ್ಲೇ ಇತ್ತು ಒನ್ ಟ್ವೆಂಟಿ ಏಟ್ ಕೆ ಬಿ ಎಮ್ ಬಿ ಪಿ ಎಸ್ ರ್ಯಾಮ್ ಇತ್ತು ಮತ್ತೆ ಒನ್ ಸಿಕ್ಸ್ಟಿ ಜಿ ಬಿ ಹಾರ್ಡ್ ಡಿಸ್ಕಿದೆ ತುಂಬ ಒಳ್ಳೆಯದಿದೆ ಮೆಮೊರಿ ಸ್ಟೋರೇಜ್ ಕೂಡ ಒಳ್ಳೆ ಕೆಪ್ಯಾಸಿಟಿಯಲ್ಲಿದೆ ಅಂಥದ್ದೇನು ಸಮಸ್ಯೆ ಅಂಥೇಳಿ ಈವರೆಗೆ ಬಂದಿಲ್ಲ ಆಲ್ಮೋಸ್ಟ್ ತಗೊಂಡು ಇವಾಗ ಎರಡು ವರ್ಷ ಕಳೆದಿದೆ ಒಂದೆರಡು ಸಲ ಮೊಬೈಲ್ ಬಿದ್ದಿದ್ದು ಇದೆ ಆದರೂ ಎಂಥ ಸಮಸ್ಯೆ ಬರಲಿಲ್ಲ ಸೊ ಹಾಗಾಗಿ ಇದು ಒಂದು ಒಳ್ಳೆ ಮೊಬೈಲ್ ಇದಕ್ಕಿಂತ ಮುಂಚೆ ಸಮ ಸರಿ ಸುಮಾರು ಒಂದು ಏಳೆಂಟು ಮೊಬೈಲ್ ಆದರೂ ಖರೀದಿ ಮಾಡಿದ್ದೇನೆ ಎಲ್ಲ ಇಪ್ಪತ್ತು ಮೂವತ್ತು ಸಾವಿರ ಆ ರೇಂಜಲ್ಲೇ ಖರೀದಿ ಮಾಡಿದ್ದು ಆದರೆ ಯಾವುದು ಒಂದು ಒಂದುವರೆ ವರ್ಷಕ್ಕಿಂತ ಬಾಳ್ವಿಕೆ ಯಾವುದು ಫೋನ್ ಬರಲಿಲ್ಲ ಕೆಲವುದರಲ್ಲಿ ಡಿಸ್ಪ್ಲೇ ಇಷ್ಯೂಸ್ ಬರ್ತಾಯಿತ್ತು ಅಥವಾ ಕೆಲವರಲ್ಲಿ ಸ್ಟೋರೇಜ್ ಸಾಕಾಗ್ತಿರಲಿಲ್ಲ ಈ ಥರದ್ದೆಲ್ಲ ಒಂದಲ್ಲ ಒಂದು ಸಮಸ್ಯೆಗಳು ಬಂದು ಮೊಬೈಲ್ ತುಂಬ ಬಳಕೆ ಮಾಡೋದೆ ಬೇಡ ಅಂತನ್ನಿಸ್ತು ಅಷ್ಟೊತ್ತಿಗೆ ಈ ಒನ್ ಪ್ಲಸ್ನವರು ಒಳ್ಳೆ ಪ್ರಾಡಕ್ಟನ್ನು ಬಿಟ್ಟಿದ್ದಾರೆ ಇದನ್ನು ತೆಗೊಂಡು ಇವಾಗ ಖುಷಿ ಅನ್ನಿಸ್ತಾಯಿದೆ